ಒಬ್ಬ ಶಿಕ್ಷಕನಾಗಿ ಹೇಳ್ಬೇಕು ಅಂದರೆ ವಿದ್ಯಾರ್ಥಿಗಳಿಗಾಗಿ ಅನೇಕ ಥರದ ಸ್ಕಾಲರ್ಶಿಪ್ಗಳನ್ನು ಸರ್ಕಾರ ಒಂದನೇ ತರಗತಿಯಿಂದ ಎಲ್ಲಿಯವರೆಗೆ ಮಕ್ಕಳು ಓದ್ತಾರೋ ಅಲ್ಲಿಯವರೆಗೂ ಹೆಣ್ಣುಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತದೆ ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಇನ್ನುಳಿದ ಇಲಾಖೆಗಳಿಂದ ಹೆಚ್ಚಿನ ಓದಿಗಾಗಿ ಅವಕಾಶವನ್ನು ಹೆಣ್ಣುಮಕ್ಕಳಿಗೆ ಸರ್ಕಾರದವರು ಮಾಡ್ಕೊಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಅಂದರೆ ಅನೇಕ ಸ್ಕೀಮ್ಗಳು ಹೊರದೇಶಕ್ಕೆ ಹೋಗೋದಕ್ಕೆ ಪ್ರಧಾನ ಮಂತ್ರಿ ಶಿಕ್ಷಣ ಯೋಜನ ಅನ್ನೋದರ ಮೂಲಕ ಇವತ್ತು ಹೊರದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಹೆಣ್ಣುಮಕ್ಕಳಿಗೆ ಮಾಡ್ಕೊಟ್ಟಿದ್ದಾರೆ ಇನ್ನೂ ಅನೇಕ ಸ್ಕಾಲರ್ಶಿಪ್ಗಳು ಅದರಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಒತ್ತು ಹೆಣ್ಣುಮಕ್ಕಳಿಗೆ ಕೊಡೋ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡೋದಕ್ಕೆ ಬಹಳಷ್ಟು ಉತ್ತಮವಾದ ಸ್ಕಾಲರ್ಶಿಪ್ಗಳನ್ನು ಕರ್ನಾಟಕದಲ್ಲಿ ನೀಡಲಾಗ್ತಾ ಇದೆ